ಹಲೋ ಸರ್ ಯಾರು ಹಾಂ ಹೌದು ಸರ್ ನಾನು ದಯಾನಂದ್ ಅಂತ ಹೇಳಿ ಸರ್ ಏನಾಗಬೇಕಿತ್ತು ಹಾಂ ಸರ್ ಕೊಡ್ಸಣ ಸರ್ ಅದು ಏನು ಗೊತ್ತಾ ಎಷ್ಟು ಜನ ಸರ್ ನೀವು ವೆಯ್ಕಲ್ಸ್ ಯಾವ್ದು ಬೇಕು ಸರ್ ನಿಮಗೆ

ಹಾಂ ಫೈಯ್ ಸೀಟರ್ ಕಾರ್ ಸಾಕಾ ಸರ್ ಫೈ ಸರಿ ಸರ್ ಆಯಿತು ಸರಿ ಸರ್ ಆಯಿತು ಸರ್ ನಿಮಗೆ ಪ್ಯಾಕೇಜ್ ಅಂದರೆ ಫುಡ್ ಪ್ಯಾಕೇಜೆಲ್ಲ ಎಷ್ಟು ದಿವಸ ಇರ್ತೀರ ಟ್ರಾವೆಲ್ ಎಷ್ಟು ದಿವಸ ಆಗಬೇಕು ಗಾಡಿ ಸರ್ ವೀಕೆಂಡ್ ಅಂದರೆ ಡೇಸ್ ಡೇಸ್ ಎಷ್ಟು ಹೇಳಿ ಸರ್ ಓಮ್ಸ್ಟೇ ಬೇಕಾ ಓಮ್ಸ್ಟೇ ಬೇಕಾ ಮಾಮೂಲಿ ಓಟೆಲ್ ಆಗುತ್ತ ಸರ್ ಅದೇ ಸರ್ ನೀವು ಐಟೆಕ್ ಆಗಿದ್ದರೆ ನಾವು ನೀವು ಹೇಳ್ದಂಗೆಲ್ಲ ಮಾಡಿಕೊಡೋಂಥ ಪ್ಯಾಕೇಜ್ ಇದೆ ನಮ್ಮ ಹತ್ರ ಅದೇ ಸರ್ ಅದೇ ರೆಸ್ಟೋರೆಂಟ್ ಎಲ್ಲ ಆದರೆ ಒಳ್ಳೆಯ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮೇಯ್ನ್ಟೇನ್ ಮಾಡಿರ್ತಾರೆ ಫೆಸಿಲಿಟಿ ಎಲ್ಲ ಚೆನ್ನಾಗಿ ಸಿಗುತ್ತೆ ಅದೇ ಸರ್ ನಾಲ್ಕೈದು ಥರ ಇದೆ ಸರ್ ನಾಲ್ಕೈದು ಥರ ಇದೆ ಆಯ್ತು ಸರ್ ಆಯಿತು

ಇಲ್ಲ ಸರ್ ನಮ್ಮ ಹತ್ರ ನೂರಾರು ಥರ ಇದೆ ನಿಮಗೆ ಯಾವ ಪ್ಯಾಕೇಜ್ ಬೇಕು ಹೇಳಿ

ಸರ್ ಫೋರ್ ತೌಸೆಂಡ್ ಟು ಸಿಕ್ಸ್ ತೌಸೆಂಡ್ ಟು ಏಯ್ಟ್ ತೌಸೆಂಡ್ ಟು ಟೆನ್ ತೌಸೆಂಡು ಟು ಟ್ವೆಲ್ ತೌಸೆಂಡ್ ಸರ್ ಏಯ್ಟ್ ಸಾಕಾ ಸರ್

ಸರ್ ಎಲ್ಲ ಬರುತ್ತೆ ಸರಿ ಸರ್ ಬೆಳಿಗ್ಗೆ ಒಂದು ಸಾರಿ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ಮಿಕ್ಕಿದ ಮಾಹಿತಿ ಕೊಡ್ತೀವಿ ಹಾಂ ಸರ್